ಯಾರು ಹೌದಾ ಏನಕ್ಕೆ ಹಾಂ ಹೌದಾ ಹಾಂ ಎಷ್ಟು ಎಷ್ಟು ಬೇಕಾಗಿತ್ತು ಎಷ್ಟುವರೆಗೂ ದುಡ್ಡು ಎರಡು ಕೆ ಜಿ ಚಿನ್ನಕ್ಕಾ ಹ್ಞೂ ಹೌದಾ ಹಾಂ ದಾಖಲೆ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಮತ್ತೆ ನಿಮ್ಮದು ಭಾವಚಿತ್ರಗಳು ಎರಡು ತರಬೇಕು ನೀವು ಅದನ್ನು ಮಾಡಿಸೋಕ್ಕೆ ನಿಮಗೂ ಬೇಕಾದರೆ ನೀವು ಬರಬೇಕು ಬರಬೇಕಾಗತ್ತೆ ಸೋಮವಾರದಿಂದ ಶುಕ್ರವಾರ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೂ ಓಪನ್ ಇರತ್ತೆ ಮತ್ತೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರತ್ತೆ ನೀವು ಯಾವಾಗ ಬೇಕಾದರೂ ಬರ್ಬೋದು ಹಾಂ ಬನ್ನಿ ಮೇಡಮ್ ಹಾಂ ಬನ್ನಿ ನೋಡೋಣ ಹಾಂ ನೀವು ಬಂದಮೇಲೆ ನಿಮ್ಮದು ಚಿನ್ನದ ಮೇಲೆ ಹೇಗೆ ಅದರದ್ದು ಬೆಲೆ ಇರುತ್ತೋ ಅದರ ಮೇಲೆ ನಾವು ಇಂಟ್ರೆಸ್ಟ್ ಹಾಕಿ ಕೊಡ್ತೀವಿ ಹಾಂ ಬನ್ನಿ ಹಾಂ ಬನ್ನಿ ಬನ್ನಿ ನಾಳೆ ಬೇಕಾದರೂ ಬನ್ನಿ ಇವತ್ತಾದರೂ ಬನ್ನಿ ಏನಿಲ್ಲ ನಾನು ಹೇಳಿದ ದಾಖಲಾತಿಗಳನ್ನು ಸರಿ ಆಗಿ ವರ್ಜಿನಲ್ಲೂ ತನ್ನಿ ಮತ್ತೆ ಅದರದ್ದು ಭಾವಚಿತ್ರನೂ ತನ್ನಿ ಏಳು ಗಂಟೆವರೆಗೂ ಇರಲ್ಲ ಐದು ಐದು ಗಂಟೆವರೆಗೂ ಕ್ಲೋಸ್ ಮಾಡ್ತೀವಿ ಆದರೂ ಆರು ಗಂಟೆವರೆಗೆ ಇರ್ತೀವಿ ಬರಂಗಿದ್ರೆ ಬನ್ನಿ ಹಾಂ ಸರಿ